ನವಜಾತ ಶಿಶುವನ್ನು ತಾಯಿಯ ಮಡಿಲಲ್ಲೇ ಆರೈಕೆ ಮಾಡಬೇಕು ಈ ಮಗುಗೆ ದಿನ ಪ್ರತಿದಿನವೂನು ಉಗುರು ಬೆಚ್ಚಗೆ ಸ್ನಾನವನ್ನು ಮಾಡಿಸ್ಬೇಕು ಶುದ್ಧವಾದ ಬಟ್ಟೆಯನ್ನು ತೊಡಿಸ್ಬೇಕು ತಾಯಿಯ ಎದೆಹಾಲನ್ನು ಉಣಿಸಬೇಕು ಇಲ್ಲಿ ತಾಯಿಯ ಪಾತ್ರ ಮಹತ್ವದ್ದಾಗಿದೆ ಏಕೆಂದರೆ ನವಜಾತ ಶಿಶುವಿಗೆ ತಾಯಿ ಹಾಲು ಉಣಿಸಬೇಕಾದರೆ ತಾಯಿಯು ತುಂಬ ಜಾಗರೂಕತೆಯಿಂದ ಇರಬೇಕು ಅಂದರೆ ತಾಯಿಗೆ ಶೀತ ಆದರೆ ಮಗುಗೂ ಶೀತ ಆಗುತ್ತೆ ತಾಯಿಗೆ ಜ್ವರ ಬಂದರೆ ಮಗುಗೂ ಜ್ವರ ಬರುತ್ತೆ ಅದಕ್ಕೆ ತಾಯಿ ತುಂಬ ಕೇರ್ಫುಲ್ ಆಗಬೇಕು ಏಕೆಂದರೆ ತಾಯಿ ತಗೊಳ್ಳೋ ಎಲ್ಲ ಪೌಷ್ಟಿಕಾಂಶ ಆಹಾರಗಳು ಅಂಶಗಳೆಲ್ಲ ಮಗುವಿಗೆ ಹಾಲಿನ ರೂಪದಲ್ಲಿ ಹೋಗ್ತದೆ ಏಕೆಂದ್ರೆ ತಾಯಿ ತಂಪು ಪಾನೀಯಗಳನ್ನು ಸೇವಿಸಬಾರ್ದು ತಣ್ಣನೆ ವಾತಾವರಣದಲ್ಲಿ ಇರಬಾರ್ದು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ತಾಯಿ ಎಷ್ಟು ಆರೋಗ್ಯದಿಂದ ಇದ್ದರೆ ಮಗು ಅಷ್ಟೇ ಆರೋಗ್ಯದಿಂದ ಇರಲು ಮಾತ್ರ ಸಾಧ್ಯ ತಾಯಿ ಹೆಚ್ಚು ಹೆಚ್ಚು ಪೌಷ್ಟಿಕಾಂಶಗಳು ಅಂದರೆ ಪೌಷ್ಟಿಕಾಂಶಗಳು ವಿಟಮಿನ್ಗಳು ಲವಣಗಳು ಕಬ್ಬಿಣ ಅಂಶ ಇರುವಂಥ ಆಹಾರವನ್ನು ಸೇವಿಸಬೇಕು ಈ ಆಹಾರವನ್ನು ಸೇವನೆಯಿಂದ ತಾಯಿಯ ಮೂಲಕ ತಾಯಿಯ ಎದೆಹಾಲಿನ ಮೂಲಕ ಮಗುವಿಗೆ ಸೇರುವುದರಿಂದ ಮಗು ತುಂಬ ಆರೋಗ್ಯವಾಗಿ ಬೆಳೆಯಲು ಮಾತ್ರ ಸಾಧ್ಯ ಏಕೆಂದ್ರೆ ಈ ನವಜಾತ ಶಿಶು ಆರೈಕೆಯಲ್ಲಿ ತಾಯಿಯ ಪಾತ್ರನೇ ಅತ್ಯಂತ ಅಮೂಲ್ಯವಾದಂಥದ್ದು ತಾಯಿ ಎಷ್ಟು ಪರ್ಫೆಕ್ಟ್ ಆಗಿ ಇದ್ದರೆ ಮಗು ಅಷ್ಟು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯಲು ಮಾತ್ರ ಸಾಧ್ಯ